ಹಲೋ ಆಂ ಸರ್ ಅದೇ ನಮ್ಮದು ಮಗನ ಬಗ್ಗೆ ಮಾತಾಡೋಕ್ಕೆ ಏನೋ ಕಾಲ್ ಮಾಡಕ್ಕೆ ಇದು ಫೋನ್ ಮಾಡಕ್ಕೆ ಹೇಳಿದ್ದಿರಂತಲ್ಲ ಆಂ ಹೌದು ಸರ್ ಆಂ ಹೌದು ಹೌದು ಹೌದು ಆಂ ಆಂ ಮನೆಯಲ್ಲಿ ಕರೆಕ್ಟಾಗಿ ಓದಿಕೊಳ್ತಿದಾನೆ ಬಟ್ಟು ಜಾಸ್ತಿ ಅದು ಇದು ಅಂತ ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಆಂ ಆಂ ಹಾಂ ಆಂ ಇಲ್ಲ ಗೊತ್ತಿಲ್ಲ ಅದು ಇತ್ತೀಚಿಗೆ ಅವ್ನು ಯಾಕೋ ಓದೋದ್ರದ್ದು ಆಗಲಿ ಬೇರೆ ಅಭ್ಯಾಸಗಳಾಗ್ಲಿ ಅಷ್ಟೊಂದು ಆಸಕ್ತಿ ಕೊಡ್ತಿಲ್ಲ ಏನಕ್ಕಂತ ನನಗೂ ಗೊತ್ತಿಲ್ಲ ನಾನೂ ನಿಮಗೆ ಫೋನ್ ಮಾಡಿ ಇದ್ರ ಅದೇ ಕೇಳೋಣ ಅಂತ ಇದ್ದೆ ಯಾಕಂದ್ರೆ ಸ್ಕೂಲಲ್ಲಿ ಏನಾದ್ರೂ ಆ ಥರ ಏನಾರೂ ತೊಂದರೆ ಗಿಂದರೆ ಏನಾರ ಐತೆನೋ ಅಂತ ಕೇಳೋಣ ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಮಾಡಕ್ಕೆ ಹೇಳಿದ್ದಿರಂತೆ ಹಾಗಾಗಿ ಮಾಡ್ದೆ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ ಆದರೆ ಅಂಕಪಟ್ಟಿಯಲ್ಲಿ ಕಮ್ಮಿ ಬಂದಿದೆ ಅದಕ್ಕೆ ಮಾತಾಡಕ್ಕೆ ಹೇಳಿದ್ದಾರೆ ಫೋನ್ ಮಾಡಬೇಕಂತೆ ಶಿಕ್ಷಕರಿಗೆ ಅಂತ ಹೇಳಿದ ಹಾಂ ಹಾಂ ಆಗ್ಬೇಕು ಆಗಬೇಕು ಅದೇ ಸರ್ ಅವ್ನು ಅವನೂ ಒಂದು ಸರ್ತಿ ಕುತ್ ಕೂರ್ಸ್ಕೊಂಡು ಮಾತಾಡಬೇಕು ಅಕಸ್ಮಾತ್ ಸ್ಕೂಲಲ್ಲಿ ಏನಾರೂ ತೊಂದರೆನಾ ಇಲ್ಲ ಹೊರ್ಗಡೆಯಿಂದ ಏನಾದ್ರೂ ತೊಂದರೆನಾ ಗೊತ್ತಿಲ್ಲ ಯಾಕಂದರೆ ಒಂದುಕಡೆ ಆದರೆ ಬಿಡು ಅನ್ಬೋದು ಮನೆಯಲ್ಲೂ ಅದೇ ಥರ ಇದ್ದಾನೆ ಸ್ಕೂಲಲ್ಲೂ ಅದೇ ಥರ ಇದಾನೆ ಅಂದ ಮೇಲೆ ಒಂದು ಕೇಳಬೇಕು ಒಂದು ಸರ್ತಿ ನೀವೂ ಕ್ಲಾಸಿಗೆ ಬಂದಾಗ ವಿಚಾರ್ಸಿ ನೋಡಿ ಇಲ್ಲ ಹೇಳಿಲ್ಲ ಅವನು ಹಾಂ ಅದು ಹಾಂ ಹೇಳ್ತೀನಿ ಸಾರ್ ಆಂ ಹಾಂ ಹಾಂ ಆಂ ಆಂ ಹೇಳ್ತೀನ್ ಸರ್ ಹಾಗೇ ಸರ್ ಇನ್ನೊಂದು ಅವನು ಜಾಸ್ತಿ ಹೇಳಿದ ಮಾತೂ ಕೇಳೋಲ್ಲ ಮನೆಯಲ್ಲಿ ಹಾಗೇ ಯಾವ್ದಕ್ಕಾದ್ರು ಸೇರಿಕೊ ಅಂತಂದ್ರೂ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಆದಷ್ಟು ಸ್ವಲ್ಪ ಅವನು ಇಷ್ಟ ಇಲ್ಲ ಅಂದ್ರು ನೀವೇ ಅವನಿಗೆ ಹೇಳಿ ಸೇರ್ಸಿ ಯಾಕಂದ್ರೆ ನಾವು ಹೇಳಿದರೆ ಅವನು ಮಾತು ಕೇಳೋಲ್ಲ ನೀವಾದ್ರೆ ಗುರುಗಳಲ್ಲ ಅದಕ್ಕಾದ್ರೂ ಕೇಳ್ತಾನೆ ಸೊ ನೀವಾದರೂ ಅವ್ನಿಗೆ ಒಂದು ಸ್ವಲ್ಪ ಹೇಳಿ ಯಾವ್ದಾರಾ ಬಂತು ಅಂದರೆ ಮನೋರಂಜನೆ ಆ ಥರ ಕಾರ್ಯಕ್ರಮ ಇಲ್ಲಂದ್ರೆ ಆಟಗಳು ಆ ಥರ ಬಂತಂದರೆ ಅವ್ನನ್ನ ಮರೀದಂಗೆ ಸ್ವಲ್ಪ ಅದು ಅದೇ ಜಾಯಿನ್ ಮಾಡಿಸಿ ಸರ್ ಹಾಂ ಓಕೆ ಸರಿ ಸರಿ ಹಾಂ ಸರಿ ಬರ್ತೀನಿ ಹತ್ತು ಗಂಟೆ ಹಾಗೆ ಓಕ್ ಓಕೆ